ಹೌದು ನಾವು ರನ್ನಿಂಗ್ ಮಾಡುವಾಗ ಮತ್ತು ವ್ಯಾಯಾಮಗಳನ್ನು ಮಾಡುವಾಗ ಆಟವಾಡುವಾಗ ಹೆಚ್ಚಾಗಿ ನಮಗೆ ಗಾಯಗಳು ಆಗೇ ಆಗಿರುತ್ತವೆ ಮತ್ತು ಅಂತಹ ಗಾಯಗಳಿಗೆ ನಾವು ತಲೆಕೆಡಿಸಿಕೊಳ್ಳೋದಿಲ್ಲ ಯಾಕಂದರೆ ಆಡುವಾಗ ರನ್ನಿಂಗ್ ಮಾಡುವಾಗ ಹೆಚ್ಚಾಗಿ ಇಂತಹ ಒಂದು ಗಾಯಗಳಾಗುವುದು ಸರ್ವೇಸಾಮಾನ್ಯವಾಗಿರುತ್ತದೆ ಮತ್ತು ನಾವು ಅವುಗಳಿಗೇ ಆಗಿನ ಒಂದು ಮಟ್ಟಿಗೆ ಬಿಸಿನೀರನ್ನು ಹಾಕಿಕೊಂಡು ಮತ್ತು ಆಯಿಂಟ್ಮೆಂಟ್ಗಳನ್ನು ಅಂದರೆ ಔಷಧಿಗಳನ್ನ ಹಚ್ಚಿಕೊಂಡು ಆಗಿಂದಾಗಲೆ ನಾವು ಅವುಗಳನ್ನು ಅವುಗಳಿಂದ ನಾವು ಹುಷಾರಾಗುತ್ತೇವೆ ಮತ್ತು ಗಾಯವಾಗಿದೆ ಎಂದು ಅಥವಾ ಏನಾದರು ಪೆಟ್ಟಾಗಿದೆಯೆಂದು ನಾವು ಆಟವಾಡೋದನ್ನ ಬಿಡುವುದಿಲ್ಲ ಏಕೆಂದರೆ ಆಟವಾಡೋದನ್ನ ಬಿಟ್ಟರೆ ಅದೇ ಗಾಯವು ಮತ್ತು ಇನ್ನೂ ಸ್ವಲ್ಪ ದೊಡ್ಡದಾಗಿ ಹೆಚ್ಚಾಗಿ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಾವು ಗಾಯವಾದರು ಕೂಡ ರನ್ನಿಂಗ್ ಮಾಡುವುದು ಮತ್ತು ಆಟಗಳನ್ನು ಆಡುವುದು ಈ ರೀತಿಯ ಒಂದಿಷ್ಟು ನಮಗೆ ಇಷ್ಟವಾದ ಕೆಲಸಗಳನ್ನು ನಾವು ಏನೇ ಆದರೂ ಬಿಡುವುದಿಲ್ಲ ಅವುಗಳನ್ನು ಯಾವಾಗಲೂ ನಿರಂತರವಾಗಿ ನಾವು ಮಾಡುತ್ತಲೇ ಇರುತ್ತೇವೆ ಹಾಗೆಯೇ ನಾನು ನನ್ನ ಒಂದು ಇಂತಹ ಹವ್ಯಾಸವನ್ನು ಈ ರೀತಿ ಹೇಳಬಹುದು ಅಂದರೆ ರನ್ನಿಂಗ್ ಮಾಡುವಾಗ ಯಾವುದೇ ಗಾಯಗಳಾದರು ನಾನು ಅವುಗಳನ್ನು ಆಗಿನಿಂದಲೇ ಸ್ವಲ್ಪ ಬಿಸಿನೀರು ಅಥವ ಸ್ವಲ್ಪ ಅರಿಶಿಣ ಪುಡಿ ಈ ಥರದ ಒಂದಿಷ್ಟು ಮನೆ ಔಷಧಿಗಳಿಂದಲೆ ನಾನು ಅವುಗಳಿಗೆ ಒಂದು ಟ್ರೀಟ್ಮೆಂಟನ್ನು ತಗೊಂಡು ಅವಾಗಿಂದವಾಗಲೇ ನಾನು ಅವುಗಳನ್ನ ವಾಸಿ ಮಾಡಿಕೊಳ್ತೇನೆ ಮತ್ತು ಅವುಗಳನ್ನು ನಿಭಾಯಿಸ್ತೇನೆ ಎಂದು ಹೇಳ್ಬೌದು